ಹಲೋ ಹಲೋ ಮೇಡಮ್ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ ಅದೇ ಇದು ಬ್ಯೂಟಿಷಿಯನ್ ನಂಬರ್ ಅಂತ ನನಗೆ ಹೇಳಿದರು ಅದಕ್ಕೆ ನಾನು ಮಾತಾಡೋಣ ನಿಮ್ಮ ಹತ್ರ ಅಂತ ಮ್ಯಾಮ್ ನನ್ನ ಏನೂಂತಂದ್ರೆ ಈವಾಗ ನನ್ನ ಮದುವೆ ಫಿಕ್ಸ್ ಆಗಿದೆ ನನಗೆ ಐಬ್ರೋ ಇಂದ ಹಿಡಿದು ಫುಲ್ ಪ್ಯಾಕೇಜು ಗೋಲ್ಡನ್ ಫೇಶಿಯಲ್ ಆಮೇಲೆ ಮೆಹೆಂದಿ ಆಮೇಲೆ ನಮ್ಮ ಕಸಿನ್ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅವ್ರ್ಗೆಲ್ಲರ್ಗು ನೀವು ಮೇಕಪ್ ಅದನ್ನು ಮಾಡಬೇಕು ಮತ್ತು ನನಗೆ ಸ್ಯಾರಿ ಎಲ್ಲ ವೇರ್ ಮಾಡಬೇಕು ಎಷ್ಟು ತಗೊತೀರಾ ಒಂದು ದಿನಕ್ಕೆ ಇಲ್ಲ ಪರ್ ಎಷ್ಟು ಫೈವ್ ಥೌಸಂಡ್ ಹ್ಞೂ ಮತ್ತು ಸಾರೀ ವೇರ್ಗೆ ಆಮೇಲೆ ನಮ್ ಹೇರ್ಸ್ಟೈಲಿಗೆ ಐಬ್ರೋ ಮತ್ತು ಗೋಲ್ಡನ್ ಫೇಶಿಯಲ್ ಇಪ್ಪತ್ತೈದು ಸಾವಿರ ಆಮೇಲಿವಾಗ ನಮ್ಮ ಕಸಿನ್ಸ್ ಮದುವೆ ಹೆಣ್ಣಿಗೆ ಮಾತ್ರ ಕಸಿನ್ಸಿಗೆಲ್ಲ ಮಾಡೋದಾದ್ರೆ ಮೇಡಮ್ ನಿಮ್ಮದು ಬ್ಯೂಟಿಷಿಯನ್ ಕಂಪ್ಲೀಟ್ ಆಗಿ ಎಷ್ಟು ವರ್ಷ ಆಯಿತು ಎಲ್ಲಿ ಬರುತ್ತೆ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಮೈನ್ ರೋಡಲ್ಲೇ ಇದ್ದೀರಾ ಓಕೆ ಅದೇ ನಾನಿವಾಗ ಅದೆ ಮತ್ತೆ ಇನ್ನೊಂದು ಫೋರ್ ಡೇಸ್ ಆಯಿತು ಅಂದರೆ ನನ್ನ ಮದುವೆ ಇದೆ ಅದಕ್ಕೆ ನಮಗೆ ಬಂದು ನಮಗೆ ಇದಿಷ್ಟು ನಮ್ಮ ನನ್ನ ಮೇ ನನಗೂ ಮೇಕಪ್ ಗೋಲ್ಡಿನ್ಸ್ ಗೋಲ್ಡ್ ಫೇಶಿಯಲ್ ಮಾಡಬೇಕು ಐಬ್ರೋ ಮಾಡಬೇಕು ಸಾರೀ ವೇರು ಆಮೇಲೆ ನಮ್ಮ ಕಸಿನ್ಸ್ಗೆಲ್ಲ ಅವ್ರಿಗೂ ಹೇರ್ಸ್ಟೈಲು ವಿದ್ ಗೋಲ್ಡನ್ ಫೇಶಿಯಲು ಮತ್ತು ಸಾರೀ ವೇರ್ ಎಲ್ಲ ಮಾಡಬೇಕು ಟೋಟಲ್ ಪ್ಯಾಕೇಜ್ ಹೇಳಿಬಿಡಿ ನಾವೊಂದು ಹದಿನೈದು ಇಪ್ಪತ್ತು ಜನ ಆಗ್ತೀವಿ

ಹ್ಞೂ ಹ್ಞೂ ಇದರಲ್ಲಿ ಏನಾದರೂ ಕಡಿಮೆ ಮಾಡ್ಕೊಳಲ್ವಾ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಿದ್ದೀರಾ ನೀವಿವಾಗ ಹೌದಾ ಅದೇ ನಮಗಿವಾಗ ಹದಿನೈದರಿಂದ ಇಪ್ಪತ್ತು ಜನ ಇದ್ದಾರೆ ನಮ್ಮ ಹತ್ರ ಅವ್ರಿಷ್ಟು ಮಾಡ್ಸ್ಕೊತಾರೆ ಸರಿ ಆಯಿತು ನನಗೆ ಒಂದು ಇಪ್ಪತ್ತು ಸಾವಿರ ನೀವು ನನಗೆ ಐದು ಸಾವಿರ ಡಿಸ್ಕೌಂಟ್ ಕೊಟ್ಟರೆ ಅವ್ರ್ಗೇನು ಡಿಸ್ಕೌಂಟ್ ಕೊಡೋದೇನು ಬೇಕಿಲ್ಲ ಆಮೇಲೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಇದ್ದಾವೆ ಅವ್ರಿಗೆಲ್ಲ ಏನಂದರೆ ಜಸ್ಟ್ ಒಂದು ಹೇರ್ಸ್ಟೈಲ್ ಅಷ್ಟೇ ಮೇಕಪ್ ಗಿಕ ಏನೂ ಇಲ್ಲ ಬರೀ ಹೇರ್ಸ್ಟೈಲ್ ಅಷ್ಟೇ ಸಣ್ಣ ಮಕ್ಕಳಂದ್ರೆ ಏನಿರುತ್ತೆ ಅವರಿಗೆಲ್ಲ ಹ್ಞೂ ಹ್ಞೂ ಓಕೆ ಓಕೆ ಧನ್ಯವಾದಗಳು